ಹಲೋ ನಮಸ್ತೆ ಹಾಂ ಎಲ್ಲಿ ಇದ್ದೀರಾ ಈಗ ಹಾಂ ಹಾಂ ಏನುಯಿಲ್ಲಾ ತರಕಾರಿ ಬೇಕಿತ್ತು ಏನೇನು ತರಕಾರಿ ಇದೆ ಏನು ಹಾಂ ರೇಟ್ ಹೇಗೆ

ಮತ್ತು ಬೇರೆ ತರಕಾರಿ ಏನು ಇಲ್ವಾ ಹಾಂ ಆರ್ಡ್ರ್ ಹಾಕ್ಬೋದ ಅಲ್ಲೇ ತಗೋಬೇಕಾ ಹೌದು ಬಟಾಟೆ ಒಂದು ಕಾಲು ಕೆಜಿ ಕೊಡಿ ನೋಡುವ ಹಾಂ ಬಟಾಟೆ ಕಾಲು ಕೆಜಿ ಆಯ್ತಾ ಬರ್ಕೊಂಡ್ರಾ ಹಾಂ ಟೊಮ್ಯಾಟೊ ಒಂದು ಕೆಜಿ ಬೇಕಿತ್ತು ಮತ್ತು ಕ್ಯಾರೆಟ್ ಒಂದು ಕಾಲು ಕೆಜಿ ಹಾಕಿ ಮತ್ತು ಏನೇನು ಇದೆ ಅಂತ ಹೇಳಿದ್ರಿ ಹಾಂ ಹಾಂ ಬೀನ್ಸ್ ಒಂದು ಕಾಲು ಕೆಜಿ ಹಾಕಿ ಹಸಿಮೆಣ್ಸು ಇದೆಯಾ ಹಸಿಮೆಣಸು ಹಾಂ ಎಷ್ಟು ಮಂದಿ ಇದೀರ ನೀವು ಹಾಂ ಎಷ್ಟು ಎರಡರಿಂದ ಮೂರು ಮಂದಿ ಇದೀರಾ ಅಂಗಡೀಲಿ ನಮಗೆ ಬೇಕಾಗಿತ್ತು ಅದ್ಕೆ ಈಗ ಅರ್ಜೆಂಟ್ ಬೇಕಾಗಿತ್ತು ಅದ್ಕೆಯಾ ಎಂತ ಕಳಿಸ್ಕೊಡಿ ಎಲ್ಲ ಪ್ಯಾಕ್ ಆಗಿದೆಯ ಇನ್ನೂರ ಐವತ್ತು ಆಯ್ತಾ ಬಿಲ್ ಯಾವಾಗ ಪೇ ಮಾಡ್ಬೇಕು ಇನ್ನು ಇವತ್ತು ಇವತ್ತು ಅಡ್ಡಿಲ್ಲ ಇವತ್ತು ಸಂಜೆ ಬರುತ್ತೆ ಓ ಕೆನಾ ಸಂಜೆ ಬರ್ಬೋದಲಾ ಅಲ್ಲ ಹಾಂ ಆಯಿತು ವರ್ಕರ್ಸ್ ಇರ್ತಾರ್ ಅಲ್ಲ ನೀವು ಇರ್ತಿರ ಹಾಂ ಪೋನ್ ಪೇ ಮಾಡ್ತೇವೆ

ಓಕೆ ಓಕೆ ಆಯ್ತು ಆಯ್ತು